ಹೇಳಿ ಯಾರು ಆಂ ಹೇಳಿ ಮೇಡಮ್ ಹಾಂ ಹೌದು ಹಾಂ ಏನು ಜ್ವರ ಅಮ್ಮ ಹಾಂ ಆಸ್ಪಿಟ್ಲ್ಗೆ ಕರ್ಕೊಗಿದ್ರಾ ನೀವು

ಹಾಂ ನೀವು ಅಲ್ಲಿ ಹೌದಾ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು ಮೆಡಿಕಲ್ ಶಾಪ್ ಏನಾದ್ರು ಇದೆಯಾಮ್ಮ ಹಾಂ ಅಲ್ಲಿ ಅವ್ರಿಗೆ ಜ್ವರದ್ದು ಮತ್ತು ಕೆಮ್ಮು ಯಾವುದು ಅವ್ರಿಗೆ ಜ್ವರ ಕೆಮ್ಮಿದೆ ಆ ಮಾತ್ರೆನ ತೆಗ್ದು ಕೊಡಿ ಒಂದು ಅವ್ರಿಗೆ ಬಿಸ್ನೀರು ಕ ಅದೇ ಬಿಸ್ನೀರು ಕಾಯಿಸ್ಕೊಡಿ ಮತ್ತು ಅವ್ರಿಗೆ ಗಂಜಿ ಮತ್ತು ಬ್ರೆಡ್ಡು ಅವನ್ನು ಕೊಟ್ಟು ಅವ್ರಿಗೆ ಇದು ಮಾಡಿ ತಲೆಗೆ ಹಸಿ ಬಟ್ಟೆಯನ್ನು ಒಂದು ಸ್ವಲ್ಪ ಒತ್ತಿ ಮತ್ತು ಒಬ್ಬರು ಜೊತೇಲೆ ಇದ್ದು ಅವ್ರನ್ನ ಒಂದು ಸ್ವಲ್ಪ ಸವ್ಕರ್ಣೆಯಿಂದ ನೋಡ್ಕೊಳಿ ಹಾಂ ನಾವು ಸಾಯಂಕಾಲ ಐದು ಗಂಟೆ ಆಗ್ಬೌದು ಮೇಡಮ್ ಅವರೇ

ಒಂಬತ್ತು ಗಂಟೆಗಂಟ ಇರ್ತೀವಿ ಮೇಡಮ್ ಐದರಿಂದ ಒಂಬತ್ತು ಗಂಟೆಗಂಟ ಇರ್ತೀವಿ ಅಲ್ಲಿಗಂಟ ಅವ್ರನ್ನ ಆವಾಗ ಬೇಕಾದ್ರೆ ಕರ್ಕಂಡ್ ಬನ್ನಿ ಅಲ್ಲಿಗಂಟ ಅವ್ರಿಗೆ ಒಂದು ಯಾವ್ದಾದ್ರು ಒಂದು ಮೆಡಿಕಲ್ ಶಾಪಲ್ಲಿ ಒಂದು ಸ ಚಿಕ್ಕದಾದ ಒಂದು ಮಾತ್ರೆಯನ್ನು ತೆಗೆದುಕೊಂಡು ಅವ್ರಿಗೆ ಇದು ಸ್ವಲ್ಪ ಇದು ಮಾಡಿ ಅವು ನೋಡಮ್ಮ ಎರಡು ಮೂರು ತಿಂಗಳಿಂದ ಅದು ಹೋಗ್ಬಿಟ್ಟಿರುತ್ತೆ ಔಷಧಿಯೆಲ್ಲ ಬೇಡಿ ಅದು ಈಗ ರಿಸೆಂಟಾಗಿರೋದ್ ಏನಾರು ಇದ್ರೆ ಹಾಕಿ ಅದಕ್ಕೆ ಹಾಂ ಹಳೇದೆಲ್ಲ ಹಾಕ್ಬೇಡಿ ಯಾಕಂದರೆ ಆರೋಗ್ಯ ಮನುಷ್ಯನಿಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬೇಕು ಆದ್ದರಿಂದ ಅದು ಕೆಟ್ಟೋಗಿರುತ್ತೆ ಅದನ್ನು ನೀವು ಹಾಕ್ಬೇಡಿ ಹಾಂ ಅದರಿಂದ ನೀವು ಹಾಂ ಅದರಿಂದ ನೀವು ಮೆಡಿಕಲಲ್ಲಿ ಹೊಸ ಮಾತ್ರೆ ಅಥವಾ ಹೊಸ ಇದನ್ನು ತೆಗೆದ್ಕೊಳ್ಳಿ ಇಲ್ಲಾಂದರೆ ಸಾಯಂಕಾಲ ಐದು ಗಂಟೆಗೆ ಬರ್ತೀನಲ್ಲ ಅವಾಗ ತಗೊಂಡು ಕರ್ಕೊಂಡು ಬನ್ನಿ ನಾನು ನೋಡ್ತೀನಿ ಹಾಂ ಸಿಕ್ತಿವಿ ಬನ್ನಿ ಬರ್ತೀನಿ ನಾನು ಅಷ್ಟ್ರಲ್ಲಿ